ನಮ್ಮ ಸಂಪ್ರದಾಯ ಅಂದರೆ ನಮ್ಮ ಅಡ್ಗಿ ಮಾಡೋ ಹೋಳಿಗೆ ಮಾಡ್ತೀವಿ ಹೋಳಿಗೆ ಮಾಡ ಟೈಮಿಗೆ ಒಬ್ಬರ ಬೆಲ್ಲ ಹಾಕ್ತಾರೆ ಒಬ್ಬರು ಸಕ್ಕರೆ ಹಾಕ್ತಾರೆ ನಮ್ಮ ಸಂಪ್ರದಾಯದೇ ಬೆಲ್ಲ ಹಾಕಿ ಮಾಡದು ಬೆಲ್ಲಾ ಅಂದರೆ ಒಂದು ಆರೋಗ್ಯಕ್ಕೂ ಚಲೋ ಅದಾ ನಮ್ಮನೆ ಸಂಪ್ರ ನಮ್ಮಮ್ಮಿ ಹೇಳ್ಕೊಟ್ಟಿದ್ದೂ ಅದೇ ಸ್ ಹೊಳ್ಗಿಗೆ ಸಕ್ಕರೆ ಹಾಕಂದರೆ ನಮ್ಮಮ್ಮ ಬ್ಯಾಡ ಯಾವಗಿಂದ ಹೊಳ್ಗೆನೇಗೆ ಬೆಲ್ಲನೆ ಹಾಕ್ಕೊತ್ತಿವಿ ಬೆಲ್ಲನೆ ಹಾಕಿ ಮಾಡಂಥ ನಮ್ಮಮ್ಮ ಅಂತಾಳೆ ನಾ ಅಂತಿನ ಅಮ್ಮ ಯಾಕವ್ ಸಕ್ಕರೆ ಹಾಕ್ತಿ ಬ್ಯಾಡ ಬೆಲ್ಲ ಹಾಕಿಬೆಲ್ಲ ಹಾಕು ನಮ್ಮಮ್ಮ ಅಂತಾಳೆ ಸರಿ ಆಯಿತಮಾ ಅದ್ಯಾಕಮಾ ಈ ಥರ ಅಂತಿ ಅಂತಂದರೆ ಇಲ್ಲಾ ನಾವು ಯವಾಗ ಬಿ ಬೆಲ್ಲಾನೆ ಹಾಕ್ಕೋತಾ ಬಂದ್ವಿ ಇವಾಗ್ನು ನೀನು ಬೆಲ್ಲನೆ ಹಾಕ್ಬೇಕು ಇವಾಗ ನೀನು ಬಂದು ಸಂಪ್ರದಾಯ ಎಲ್ಲಾ ಮುರ್ಯಕ್ಕೆ ಹೋಗಬೇಡ ಬೆಲ್ಲಯಿಂದ ಹೋಳಿಗೆ ಚೆನ್ನಾಗಾಗತ್ತೆ ಅಂತ ಹೇಳ್ತೆ ಮತ್ತು ನಾವು ಹೋಳಿಗೆ ಆದು ಮ್ಯಾಗೆ ಊಟಕ್ಕೆ ಕೂರ್ತೀವಿ ಊಟಕ್ಕೆ ಕುಂತ ಮ್ಯಾಗೆ ಸಾಯಂಕಾಲ ಆರು ಗಂಟೆಗೆಲ್ಲ ಊಟುಕೆ ಕೂಡ್ಬಾರದು ಯಾಕಂದರೆ ದೇವ್ರ ದೀಪ ಹಚ್ಚ ಟೈಮಿಗೆ ಊಟಕೆ ಕೂಡ್ಬಾರದು ದ ಕಸ ಬಳಿಬಾರದು ಅದು ನಮ್ಮ ಸಂಪ್ರದಾಯ ಮತ್ತು ಊಟ ಆದ್ಮ್ಯಾಗೆ ಈ ಥರ ಕೈಯೆಲ್ಲ ಜಾಡಸ್ಬಾರದು ಊಟ ಆದ್ಮ್ಯಾಗೆ ಟಾವೆಲ್ಲಿಂದ ಸೀಟ್ಕೊಬೇಕು ಮತ್ತು ಯಾರಾದರೂ ಮನೆಗ ಬಂದರೆ ಮ ಅತಿಥಿಗಳು ಬಂದಿರ್ತಾರೆ ಊಟ ಬಿಟ್ಟು ಹೋಗ್ಬಾರದು ನಮ್ದ ಊಟ ಆದ್ಮ್ಯಾಗೆ ಸಪ್ಪತ ಕೂಡ್ರ್ಯಂತ ಹೋರ್ಗಿಂದನೇ ಹೇಳಬೇಕು ಅವ ಅಮ್ಯಾಗೆ ಊಟ ಆದ್ಮ್ಯಾಗೆ ಕಸ ಬಳಿಬೇಗ ಕಸ ಬಳಿಬಾರದು ಕೈಯಿಂದಾ ಬಟ್ಟೆ ತಗೊಂದು ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡದ ಮ್ಯಾಗೆ ಮತ್ತೆ ನಾವು ಜಾಸ್ತಿ ಉಪ್ಪು ತಿನ್ನಂಗಿಲ್ಲ ಅದನ್ನ ನಮ್ಮನೆಗ ಉಪ್ಪ್ ನೆಡೆಲ ಸಲಕ ಖಾರ ಅವ ಆಗಂಗಿಲ್ಲಾ ಯಾಕಂದರೆ ನಮ್ಮನೆಲಿ ಅವಾಗಿಂದ ಸಂಪ್ರದಾಯ ಅದೇ ಮಾಡ್ಕೊಂದ ಬಂದಿದವೆ ನಮ್ಮ ತಾಯಿ ತಂದೆನೆ ಯಾವಾಗಿಂದ ಅದೇ ಉಪ್ಪು ಖಾರ ಜಾಸ್ತಿ ಹೊತ್ತು ತಿನಂಗಿಲ್ಲ ನಾವು ಸಹ ನಮ್ಮಮ್ಮ ಹೇಳ್ಕೊಟ್ಟು ಸಂಪ್ರದಾಯನೆ ಪ್ರಕನ್ ಮೂಗ್ತಾ ಇರ್ತೀವಿ ಒಂದೊಂದು ಸರಿ ಏನಾಗತ್ತೆ ಏನಮ್ಮ ಹೋಲಿ ಬಿಡು ಈ ಥರ ಮೂಢನಂಬಿಕೆಲ್ಲ ನಂಬ್ತೀವನ್ ನಾವು ಹೇಳ್ತೀವಿ ನಮ್ಮಮ್ಮ ಅಂತಾರ ಅದೆಲ್ಲ ಮೂಢನಂಬಿಕೆಯಲ್ಲಮ ಉಪ್ಪು ಖಾರ ಜಾಸ್ತಿ ತಿನ್ಬಾರದು ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಉಪ್ಪು ಖಾರ ತಿನ್ನಂಗಿಲ್ಲ ಈ ನೀನು ಹೇಳ್ತಾ ಇದ್ಯಲ್ಲ ನಾನು ಕಮ್ಮಿ ಮಾಡ್ತೀನಂತೇಳಿ ನಮ್ಮದು ಅಮ್ಮ ಹೇಳಿದ ಥರನೇ ಪದ್ಧತಿಯಿಂದ ಸಂಪ್ರದಾಯನೆ ನಾವು ಮಾಡ್ಕೊಂದ್ ಬರ್ತಾ ಇರ್ತೀವಿ ಮತ್ತೆ ಅಂದರೆ ಆಮ್ಯಾಗೆ ಮತ್ತೆ ಆ ಮತ್ತೆ ಚಿಕನ್ ನಾನ್ ವೆಜ್ ಮಾಡ್ತಾ ಇರ್ತೀವಿ ನಾನ್ ವೆಜ್ಜು ಶುಕ್ರವಾರ ಮಂಗಳವಾರ ಎಲ್ಲಾಮ್ ಅವಾಗ ನಮ್ಮಮ್ಮನವ್ರ್ ಮಾಡ್ತಾ ಬರ್ಲ ಇವಾಗಿನೌವರೆಲ್ಲ ಮಾಡ್ತಾಯಿದ್ದಾರೆ ಮಾಡ್ತಾರ ನಾವಂತ್ವಿ ಅವರ ಬಿಡಮ್ಮ ಇವತ್ತಿನ ಶುಕ್ರವಾರಲ ಸ್ವಲ್ಪ ಚಿಕನ್ ಮಾಡದ್ರಂತ ಇಲ್ಲೆಲ್ಲ ನಾವು ಮಾಡಂಗಿಲ್ಲ ಯವಾಗಿಂದ ಮಾಡ್ತಾ ಹೋಗ್ತಾಯಿಲ್ಲ ನಾವಿವತ್ತು ಶುಕ್ರವಾರನ ಮಾಡಂಗಿಲ್ಲ ಇದು ನಮ್ಮ ಸಂಪ್ರದಾಯ ಅದ ಅದು ನಮ್ಮಮ್ಮ ನಮಗೆ ಹೇಳ್ಕೊಡ್ತಾರ ಹಾಗಂತೆ ನಮ್ಮಮ್ಮನ ಮಾತೆ ನಾವು ಮನ್ಸು ಮನ್ಸು ಬಂದು ಮಾಡ್ತಾ ಇದೀವಿ ಸಂಪ್ರದಾಯನೆ ಮಾಡ್ತಾ ಇದ್ದೀವಿ ಹೌದಾ ಸರಿ ಸರಿ ಮತ್ತೆ ಆಮೇಗಂದರೆ ಏನ ಮತ್ತು ಮಶು ಅಮವಾಸೆ ಹುಣ್ಮೆಗೂ ನಾವು ನಾನ್ ವೆಜ್ ಮಾಡಲ್ಲ ಅದು ನಮ್ಮ ಸಂಪ್ರಾದಯ ಯಾರುನು ಮಾಡ್ತಾರೋ ಒಬ್ಬೊಬ್ರ ತಿಂತಾರೆ ಹಾಗೆ ನಾವು ತಿನ್ನಂಗಿಲ್ಲ ಅದನ್ನ ತಾಯಿ ತಂದೆ ಹೇಳ್ಕೊಟ್ಟಿದ್ದು ಸಂಪ್ರದಾಯ ಮತ್ತಂದರೆ ಸ್ವಲ್ಪ ಅನ್ನುಕ ಉಪ್ಪು ಅನ್ ತಿನ್ಬಾರದು ಮತ್ತು ಸಾಯಂಕಾಲ ಟೈಮಿಗೆ ಉಪ್ಪ್ ಅನ್ಬಾರದು ಅದು ಏನೂ ಮ್ಯಾಗಿನ ಅಂತಾರಂತೆ ಅದಕ್ಕೆ ಉಪ್ಪು ನಮ್ಗೊತ್ತಿಲ್ಲ ಅದು ನಮ್ಮಮ್ಮನವ್ರ ಹೇಳ್ಕೊಡ್ತಿದ್ದರು ಮ್ಯಾಗಿನಂದರೆ ನಮ್ಗಷ್ಟು ಗೊತ್ತಾಗಲ್ಲ ಉಪ್ಪಂತೂ ನಾವಂತೀ ನಮ್ಮಮ್ಮ ಉಪ್ಪಂತ ಅನ್ನಕ್ಕೋಗಬೇಡ ಮ್ಯಾಗಿಂದಂತನಬೇಕು ಯಾಕಮ್ಮ ಈ ಥರ ಅಂತಂದರೆ ಅದು ನಮ್ಮ ಸಂಪ್ರದಾಯ ಉಪ್ಪಂದರೆ ಅದು ಏನೋ ಓ ಉಪ್ಪಂದರೆ ಏನೋ ಆಗ್ತದಂತ ಅಂತಾರೆ ಗೊತ್ತಿಲ್ಲ ನನ್ಗೆ ಅದಕ್ಕೆ ಮ್ಯಾಗಿಂದಂತನಬೇಕು ಅದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಮ್ಗ ಸಂಪ್ರದಾಯ ಮತ್ತಂದರೆ ಮತ್ತೆ